ನಮ್ಮ ಶಾಲೆಯಲ್ಲಿ ನಾನು ಓದಿರ್ತಕ್ಕಂಥ ಖಗೋಳ ಶಾಸ್ತ್ರಜ್ಞ ಯಾರು ಅಂತಂದರೆ ಆರ್ಯಭಟ ಆರ್ಯಭಟ ಕ್ ಖಗೋಳ ಶಾಸ್ತ್ರಜ್ಞ ಖಗೋಳ ಶಾಸ್ತ್ರ ಖಗೋಳ ವಿಜ್ಞಾನದ ಬಗ್ಗೆ ತಿಳ್ಸಿದ್ದಾರೆ ಮತ್ತು ಗಣಿತ ಸೊನ್ನೆಯಿಂದ ನಂಬರ್ಸ್ ಹೇಗೆ ಸ್ ಕ್ರಿಯೆಟ್ ಆಗತ್ತೆ ಅನ್ನೋದ್ರ ನಂಬರ್ಸ್ ಹೇಗೆ ಇದಾಗುತ್ತೆ ಅಂತ ಹೇಳಿದ್ದಾರೆ ಸಂಖ್ಯೆಗಳನ್ನ ಮತ್ತು ದಶಮಾಂಶ ಮತ್ತು ಆದರಲ್ಲಿ ಆ ಸಂಖ್ಯೆಗಳನ್ನ ಸಂಖ್ಯೆಗಳನ್ನ ಕಂಡು ಹಿಡ್ದವ್ರ್ ಅವರು ಅದ್ರ ಜೊತೆಗೆ ಮೇರಿ ಕ್ಯೂರಿ ಅದ್ರ ಜೊತೆಗೆ ನ್ಯೂಟನ್ನು ಮತ್ತು ಅವ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ ಸಾಕು